ಕ್ರೀಡೆಯಲ್ಲಿನ ಗೆಲವು ಮತ್ತು ಸೋಲಗಳನ್ನು ಎದುರಿಸುವುದು ಹೇಗೆ ಸೋಲು ಎಂಬುದು ಕ್ರೀಡೆಯಲ್ಲಿ ಹೆಚ್ಚಿನದನು ಸಾಧಿಸಲು ಮತ್ತು ಇನ್ನಷ್ಟು ಚೆನ್ನಾಗಿ ಮಾಡಲು ಹೇಗೆ ಸಹಾಯ ಮಾಡುತ್ತದೆ ಎಂದು ನಿಮ್ಮ ಪ್ರಶ್ನೆ ಈ ಪ್ರಶ್ನೆಗೆ ನನ್ನ ಉತ್ತರ ಕ್ರೀಡೆಯಲ್ಲಿನ ಗೆಲುವು ಮತ್ತು ಸೋಲುಗಳು ಅನ್ನುವುದಕ್ಕಿಂತ ಕ್ರೀಡೆಯಲ್ಲಿ ಸ್ಪರ್ಧೆ ಮಾಡುವುದೇ ಒಂದು ವಾದ ಒಂದು ಗೆಲುವು ಅನ್ನೋ ನನ್ನ ಅಭಿಪ್ರಾಯ ಸೋಲು ಗೆಲುವು ತದ ನಂತರ ಆದರೆ ನನ್ನ ದೃಷ್ಟಿಯಲ್ಲಿ ಒಂದು ಆಟದಲ್ಲಿ ನಾನು ಸೋಲಬಹುದು ಗೆಲ್ಲಬಹುದು ಗೆದ್ದೆ ಎಂದು ಬಿಗುಮಾನದಲ್ಲಿ ಇರಬಾರದು ಸೋತೆ ಎನ್ನುವ ಒಂದು ಅನುಕಂಪ ನನ್ನಲ್ಲಿ ಇರಬಾರದು ಸೋಲು ಗೆಲುವನ್ನು ಎರಡನ್ನು ನಾನು ಒಂದಾಗಿ ಸ್ವೀಕರಿಸಿದರೆ ನಾನು ಇನ್ನಷ್ಟು ಎತ್ತರದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ ಎನ್ನುವ ನನ್ನ ಅಭಿಪ್ರಾಯ ಯಾಕೆಂದರೆ ನೀವು ಹೇಳಿದ ಹಾಗೆ ಕ್ರೀಡೆಯಲ್ಲಿ ಸೋಳು ಗೆಲುವು ಅನ್ನು ಅನ್ನುವುದಕ್ಕಿಂತ ಕ್ರೀಡೆಯಲ್ಲಿ ಸ್ಪರ್ಧಿಸಿ ನಿರಂತರವಾಗಿ ನಾನಿದ್ದಿದ್ದಾದಲ್ಲಿ ನಾನು ಏನಾದ್ರೂ ಸಾಧಿಸಬಲ್ಲೆ ಅನ್ನೋ ಮನೋ ಧರ್ಮ ಮನೋಸ್ಥೈರ್ಯ ನನ್ನಲ್ಲಿ ಹುಟ್ಟಿಕೊಳ್ಳುತ್ತದೆ ಆದ್ದರಿಂದ ಮುಖ್ಯವಾಗಿ ಕ್ರೀಡೆಯಲ್ಲಿ ನಾನು ಭಾಗವಹಿಸಿ ಅದನ್ನ ಆ ಆಟದ ವೈಖರಿಯನ್ನ ತಿಳಿದುಕೊಂಡು ನಾನು ನಿರಂತರವಾಗಿ ಅಭ್ಯಾಸ ಮಾಡಿ ಅದರಲ್ಲಿ ಸೋಲುವುದಕ್ಕಿಂತ ಗೆಲುವನ್ನು ಕಾಣುವುದೇ ಬಹಳ ಮುಖ್ಯ ಎಂದು ತಿಳಿದುಕೊಂಡಿದ್ದಾದಲ್ಲಿ ಆ ಕ್ರೀಡೆಯಲ್ಲಿ ನಾನು ಗೆಲುವನ್ನು ಸಾಧಿಸುವುದಕ್ಕೆ ಅನುಕೂಲವಾಗುತ್ತದೆ ಎನ್ನುವ ಅಭಿಪ್ರಾಯ ನನ್ನಲ್ಲಿ ಇದೆ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಂಡರೆ ಏನಾದರು ಸಾಧಿಸಬಲ್ಲೆವು ಅನ್ನೋದು ಬಹಳ ಮುಖ್ಯ ಕ್ರೀಡೆ ಎನ್ನುವುದು ಜೀವನಕ್ಕೆ ಒಂದು ಅಡಿಪಾಯ ಎನ್ನುವ ನನ್ನ ಮನೋ ಧರ್ಮ